ನಾವು ತೋಟ ಮಾಡಿಸ್ತೀವಿ ಚಿಕ್ಕ ಮಕ್ಕಳಾಗಿಂದನೂ ಆವತ್ತಿಂದ ನಾನು ತೋಟ ಮಾಡಿ ರೂಢಿ ನಮಗೆ ಒಂದು ಹೂ ಗಿಡ ಹಾಕ್ತೀವಿ ಹೂ ಗಿಡ ಹಾಕಿದ್ಮೇಲೆ ಅದನ್ನು ಮಾರ್ಕೆಟ್ಗೆ ಹಾಕಿದ್ರೆ ಹಾಕಿದ್ವಿ ಇಲ್ಲ ಅಂದರೆ ಅದು ರೇಟಿಲ್ಲ ಅಂದರೆ ಮನೆಗಳತ್ರನೇ ಎಲ್ರಿಗೂ ಕೊಡ್ತೀವಿ ಫ್ರೆಂಡ್ಸಿಪ್ಪಲ್ಲಿ ತ್ವಾಟ ಪಕ್ಕಾ ಮನೆಗಳತ್ರ ಕೊಡ್ತೀವಿ ಒಂದು ರೋಜಾ ಹೂವಾಗಲಿ ಒಂದು ದಾಸ್ವಾಳದ ಹೂವು ಆಗಲಿ ಒಂದು ಸಣ್ಣ ರೋಜಾ ಶ್ಯಾಮಂತಿಗೆ ಹೂವು ಇಂಥವೆಲ್ಲ ಬೆಳೆದರೆ ರೇಟ್ ಸಿಕ್ಕಿದ್ರೆ ಮಾರ್ಕೆಟ್ಗೆ ಹಾಕ್ತೀವಿ ಅಲ್ಲಿ ಐವತ್ತು ರೂಪಾಯಿ ನೂರು ರೂಪಾಯಿ ಇದ್ದರೆ ರೇಟು ಸಿಗುತ್ತೆ ಇಲ್ಲ ಅಂದರೆ ನಮಗೆ ಇವು ಸಿಕ್ಕಲ್ಲ ಅದಕ್ಕೇನು ಮಾಡ್ತೀವಿ ಊರಲ್ಲಿ ಪಕ್ಕ ಅಕ್ಕ ಪಕ್ಕ ಎಲ್ರಿಗೂ ಕೊಡ್ತೀವಿ ತಗೊಂಡದ್ದು ಜಾಸ್ತಿ ಆದರೆ ಮಾರ್ಕೆಟ್ಗೆ ಹಾಕ್ತೀವಿ ಇಲ್ಲ ಅಂದರೆ ಇಲ್ಲ ಅದಕ್ಕೆ ಚೆನ್ನಾಗಿ ಗಿಡ ಹೂಗಳು ಎಲ್ಲ ಬೆಳೆದ್ರೆ ನಮಗೆ ಸಂತೋಷ ಆಗುತ್ತೆ ಇಲ್ಲ ಅಂತಂದರೆ ಆಗಲ್ಲ ಒಂದು ಹಣ್ಣು ಹಾಕ್ತೀವಿ ಒಂದು ಚೇಪೆ ಗಿಡ ಒಂದು ಮಾವಿನ ಗಿಡ ಇಂಥವೆಲ್ಲ ಚಿತಾಪತ್ಲೇ ಹಣ್ಣು ಒಂದು ಗಿಡ ಅಥವಾ ಸಪೋಟ ಹಣ್ಣು ಇಂಥವೆಲ್ಲ ಹಾಕ್ತೀವಿ ಏನೋ ಜಾಸ್ತಿ ಬೆಳೆದು ತಗೊಂಡೋಗಿ ಹಾಕ್ತೀವಿ ಆವಾಗ ರೇಟ್ ಸಿಕ್ಕಲ್ಲ ಆವಾಗೇನು ಮಾಡ್ತೀವಿ ಅಕ್ಕಪಕ್ಕ ಗಿಡಗಳಾಗ ಕಿತ್ಕೊಂತಾರೆ ತಿಂತಾರೆ ನಮ್ಮ ಮನೆ ಸುತ್ತು ಹಳ್ಳಿಗ್ಳಲ್ಲಾಗೆಲ್ಲಾನು ಪ್ರೀತಿಯಿಂದ ಕಿತ್ಕೊಂಡು ಹೋಗ್ತಾರೆ ತಿಂತಾರೆ ಅದರ್ನಿಂದ ನಾವು ಅವನ್ನೆಲ್ಲಾನು ಮಾರಾಟಕ್ಕೆ ಹೋಗಲ್ಲ ಗಿಡಗಳು ಕಮ್ಮಿ ಇದ್ದರೆ ಜಾಸ್ತಿ ಇದ್ದರೆ ಮಾರ್ಕೆಟ್ಗೆ ತಗೊಂಡೋಗಿ ಮಂಡಿಗಾಗ್ತೀವಿ ಅಲ್ಲಿ ರೇಟ್ ಇದ್ದರೆ ಬರುತ್ತೆ ಇಲ್ಲ ಅಂದರೆ ಇಲ್ಲ ಅದಕ್ಕಾಗಿ ಗಿಡ ಮರ ಇರೋದ್ರಿಂದ ಎಲ್ಲ ಹಳ್ಳಿಗ್ಳಲ್ಲಿ ತಿಂತಾರೆ ಒಂದು ಕಾಗೆ ಆಗಲಿ ಒಂದು ಕೋತಿ ಆಗಲಿ ಇಂಥವೆಲ್ಲ ಪಕ್ಷಿಗಳೆಲ್ಲ ತಿಂತಾವೆ ಹಣ್ಣುಗಳನ್ನ ಹಣ್ಣುಗಳು ಬಿಟ್ಟರೆ ಅದರ್ನಿಂದ ನಾವು ಗಿಡ ಹಾಕಿ ಚೆನ್ನಾಗಿ ಬೆಳವಣಿಗೆ ಮಾಡಿ ಅದನ್ನು ನೋಡ್ಕೊತೀವಿ ನಾವೂ ತಿಂತೀವಿ ಜನೃಕ್ಕೂ ಕೊಡ್ತೀವಿ ಪಕ್ಷಿಗಳು ಅವೆಲ್ಲ ತಿಂತಾವೆ ಅದರ್ನಿಂದ ಗಿಡ ಮರ ಹೂವನೂ ಅಷ್ಟೇ ಒಂದು ದೇವರ್ಕಿಕ್ತೀವಿ ಒಂದು ಪೂಜೆ ಮಾಡ್ತೀವಿ ಒಬ್ರು ಮುಡ್ಕೊಂತಾರೆ ಅದಕ್ಕಾಗಿ ಉಪಯೋಗ್ಸ್ತೀವಿ ಅದರ್ನಿಂದ ನಾವು ಯಾವುದೂ ತೊಂದರೆ ಇಲ್ದಿರ ವ್ಯವಸಾಯ ಮಾಡಾಕ ಇಷ್ಟಪಡ್ತೀವಿ ಅದರಲ್ಲೇ ನಾವು